ಹಲೋ ಸರ್ ಒಂದು ಸ್ಟೂರಿಸ್ಟ್ಗೆ ಹೋಗ್ಬೇಕಿತ್ತು ದೇವ್ಸ್ಥಾನಕ್ಕೆ ಹೋಗ್ಬೇಕಿತ್ತು ಆಂ ನಾವು ಮುರ್ಡೇಶ್ವರಕ್ಕೆ ಹೋಗ್ಬೇಕಿತ್ತು ಎಷ್ಟು ಬೆಳಿಗ್ಗೆ ಬರ್ತೀರಾ ಸರ್ ಬೆಳಿಗ್ಗೆ ಆರು ಗಂಟೆಗೆ ಬಂದ್ಬಿಡ್ರಿ ಆಮೇಲೆ ಹೆಂಗೆ ಹಾಂ ಸರ್ ಸರ್ ಕಿಲೋಮೀಟ್ರ್ ಲೆಕ್ಕ ಸರ್ ಕಿಲೋಮೀಟ್ರಿಗೆ ಆದರೆ ಹೆಂಗೆ ಸರ್ ಎಂಗೇಜ್ ಆದರೆ ಯಾವ ಥರ ಸರ್

ಹಾಂ ಸರ್ ಹಾಂ ಸರ್ ಕಿಲೋಮೀಟ್ರು ಆದ್ರೆ ಸ್ವಲ್ಪ ಕಡಿಮೆ ಮಾಡ್ಬೋದಾ ಸರ್ ಒಂಬತ್ತು ರುಪ್ ಒಂಬತ್ತು ರೂಪಾಯಿ ಕಿಲೋಮೀಟ್ರ್ ಬರ್ತೈತೆ ಸರ್ ಹಾಂ ಓಕೆ ಸರ್ ಈ ಡ್ರೈವರ್ ಬಾಟಾ ನಾವೇ ಕೊಡ್ಬೇಕ ಸರ್ ಹಾಂ ಸರ್ ಸರಿ ಸರ್ ಅದು ಬೆಳಿಗ್ಗೆ ಆದಷ್ಟು ಸ್ವಲ್ಪ ಬೇಗ ಬಂದುಬಿಡ್ತೀರಾ ಬೆಳಿಗ್ಗೆ ಆರು ಗಂಟೆಗೆ ಬಂದ್ಬಿಡ್ರಿ ಮನೆ ಹತ್ತಿರ ಹಾಂ ಹಾಂ ಆರು ಗಂಟೆಗೆ ಬಂದ್ಬಿಡ್ರಿ ಸರ್ ಬೆಳಿಗ್ಗೆ ಗೋ ಮುರ್ಡೇಶ್ವರಕ್ಕೆ ಹೋಗ್ಬೇಕು ಒಂದು ಅದಾದ ಮೇಲೆ ಒಂದು ಮೂರು ನಾಲ್ಕು ದೇವ್ಸ್ಥಾನ್ಗಳು ಇದ್ದಾವೆ ಆ ದೇವ್ಸ್ಥಾನ್ಗಳಿಗೆಲ್ಲ ನೋಡ್ಕೊಂಡು ಮತ್ತೆ ರಿಟನ್ ಹ್ಞೂ ಹಾಂ ಸರ್ ಹಾಂ ಸರಿ ಸರ್ ಹಾಂ ಸರ್ ಬೆಳಿಗ್ಗೆ ನಾವು ಐದು ಗಂಟೆಗೆಲ್ಲ ರೆಡಿ ಆಗಿರ್ತೀವಿ ಸರ್ ನೀವು ಆರು ಗಂಟೆಗ್ ಬಂದರೆ ಬೇಗ ಹೋಗ್ಬೋದ್ ಅಂತ ಸರ್ ನಾವು ಹಾಂ ಸರಿ ಸರ್ ಓಕೆ ಸರ್ ಆದಷ್ಟು ಸ್ವಲ್ಪ ಬೇಗ ಬಂದು ಬಿಡಿರಿ ಸರ್ ಆಂ ಸರ್ ಸ್ವಲ್ಪ ಸರ್ ಈಗೇನು ನಾವು ಬಂದ ಮೇಲೆ ಡೀಸೆಲಿಗೆ ಏನು ನಾವು ಏನು ಅಮೌಂಟ್ ಕೊಡಬೇಕಾ ಅಥವಾ ನಿಮ್ಮ ಇದರಲ್ಲಿ ಹೌದಾ ಸರ್ ಹಾಂ ಸರ್ ಹಾಂ ಸರ್ ಹೌದಾ ಸರ್ ಓಕೆ ಸರ್ ಓಕೆ ಸರಿ ಸರ್ ಬೆಳಿಗ್ಗೆ ಬಂದು ಬಿಡ್ರಿ ಸರ್ ಬೇಗ ಬಂದ್ಬಿಡ್ರಿ ಓಕೆ ಸರ್ ಓಕ್ ಓಕೆ ಸರ್